ನಾನು ಆತ್ಮೀಯ ಅಂತ ರಾಹುಲ್ ಅವ್ರ ಪೇರೆಂಟ್ಸ್ ಮಾತಾಡ್ತಿರೋದು ನನ್ನ ರಾಹುಲ್ ಅಂತ ನನ್ನ ಮಗ ಫೋರ್ತ್ ಸ್ಟ್ಯಾಂಡಡು ನೀವು ಅವ್ರ ಕ್ಲಾಸ್ ಟೀಚರ್ ಬೃಂದಾ ಮ್ಯಾಮ್ ಆಲ್ವಾ ಅದಕ್ಕೆ ಕಾಲ್ ಮಾಡಿದೆ ಮ್ಯಾಮ್ ನನ್ನದು ಮಗಂಗೆ ಒಂದು ತ್ರೀ ಡೇಸ್ ಹಾಲಿಡೇಸ್ ಬೇಕಿತ್ತು ಅಂದರೆ ಲೀವ್ ತಗೋತಿದ್ದಾನೆ ಮ್ಯಾಮ್ ಹೌದು ಮ್ಯಾಮ್ ಮ್ಯಾಮ್ ಅವ್ನಿಗೆ ಸ್ವಲ್ಪ ಹುಷಾರು ಇರಲಿಲ್ಲ ಕಾಲು ನೋವು ಇತ್ತು ಅದಕ್ಕೆ ಮೊನ್ನೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಸ್ವಲ್ಪ ತ್ರೀ ಡೇಸ್ ರೆಸ್ಟ್ ಬೇಕು ಅಂತ ಹೇಳಿದ್ದರು ಮ್ಯಾಮ್ ಅಂದರೆ ಓಡಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದ ಹಾಗಾಗಿ ಬರೋಕ್ಕೆ ಆಗೋದಿಲ್ಲ ಮ್ಯಾಮ್ ಅಂದರೆ ಮಕ್ಳ ಪಕ್ಕ ಎಲ್ಲ ಕೂತ್ಕೋತಾನೆ ಅಲ್ವಾ ಸ್ವಲ್ಪ ತಾಗಿಸಿದ್ರೆ ಎಲ್ಲ ನೋವು ಆಗುತ್ತೆ ಅಲ್ಲ ಹಾಗಾಗಿ ಒಂದು ಮೂರು ದಿನ ರಜೆ ಬೇಕಿತ್ತು ಮ್ಯಾಮ್ ಅದಕ್ಕೆ ಕಾಲ್ ಮಾಡಿದೆ ಲೀವ್ ನೋಟ್ ಬರೆದ್ಕೊಡಿ ಅಂತ ಹೇಳಿದ್ದಿರಂತೆ ನೀವು ಅವ್ನಿಗೆ ಬರೆದು ಕಳಿಸ್ತೀನಿ ಮ್ಯಾಮ್ ನಾಳೆ ಅವ್ನು ಬರೋಲ್ಲ ನನ್ನದು ಹಸ್ಬೆಂಡ್ ಹತ್ರ ಕೊಟ್ ಕಳಿಸ್ತೀನಿ ಹಾಂ ಕೊಟ್ಟಿದ್ದಾರೆ ಮ್ಯಾಮ್ ಅದನ್ನ ಫಾಲೋ ಮಾಡ್ತಿದ್ದೀವಿ ಇನ್ನೊಂದು ತ್ರೀ ಡೇಸ್ ಅಷ್ಟೇ ಮ್ಯಾಮ್ ಆಮೇಲೆ ಕಳಿಸ್ತೀನಿ ಹಾಂ ಹಾಂ ಸರಿ ಮ್ಯಾಮ್ ಸರಿ ಸರಿ ಹೌದಾ ಸರಿ ಮ್ಯಾಮ್ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಡಲ್ ಇದ್ದಾನೆ ಅಂತ ಹೇಳ್ತೀರಾ ಮ್ಯಾಮ್

ಹೌದಾ ಮ್ಯಾಮ್ ಸರಿ ಮ್ಯಾಮ್ ನಾನೇ ಮನೇಲ್ಲೆ ಹೇಳಿಕೊಡ್ತೀನಿ ಸರಿ ಮ್ಯಾಮ್ ಹಾಂ ಹಾಂ ಸರಿ ಮ್ಯಾಮ್ ಏನಾದರೂ ಓದಲಿಲ್ಲ ಅಂದರೆ ಹೊಡೀರಿ ಮ್ಯಾಮ್ ನಂಗೇನು ತೊಂದರೆ ಇಲ್ಲ ಹಂಗೇನು ಇಲ್ಲ ಮ್ಯಾಮ್ ನಾವೇನು ಆ ಥರ ಇಲ್ಲ ಓದ್ಲಿಲಂತ ನಾವು ಕಳ್ಸೋದು ಓದಲಿ ಅಂತಾನೇ ಅಲ್ವಾ ಓದಲಿಲ್ಲ ಅಂದರೆ ಹೊಡೀರಿ ಮ್ಯಾಮ್ ಪರ್ವಾಗಿಲ್ಲ ಹಾಂ ಸರಿ ಮ್ಯಾಮ್ ಸರಿ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್

ಹಾಂ ಹಾಂ ಸರಿ ಮ್ಯಾಮ್ ಸರಿ ಮ್ಯಾಮ್